ಇವತ್ತಿನ ಕಾಲದ ಆಹಾರ ಪದ್ಧತಿಯಿಂದ ತುಂಬಾ ನಮ್ಗ ಅಸ್ವಸ್ಥತೆ ಉಂಟಾಗ್ತಾಯಿದೆ ಆಹಾರಗಳು ನಮಗೆ ಸ್ವಾಸ್ಥವನ್ನ ಕೊಡುತ್ತಾ ಇಲ್ಲ ಹಾಗಾಗಿ ನಾವು ಒಳ್ಳೆಯ ಆಹಾರವನ್ನ ಸೇವಿಸೋದು ಅತಿ ಮುಖ್ಯವಾಗೈತಿ ನಾವು ಫರ್ಟಿಲೈಝೇಶನ್ ಹಾಕಿ ನಮ್ಮ ರಾಸಾಯನಿಕಗಳ್ನೆಲ್ಲ ಬಳಸ್ತಾ ಬಳಸ್ತಾ ಬಳಸ್ತಾ ಬಳಸ್ತಾ ಆಹಾರದಲ್ಲಿರುವ ಸತ್ವಗಳು ಕಡಿಮೆಯಾಗಿರೋದರಿಂದ ಮನುಷ್ಯನ ಆಯಸ್ಸು ಕೂಡ ಕಮ್ಮಿಯಾಗ್ತಾ ಬರ್ತಾಯಿದೆ ಇವಾಗ ಹಾಗಾಗಿ ನಾವು ಇವತ್ತಿನ ಆಹಾರ ಪದ್ಧತಿಯನ್ನ ನಾವು ತುಂಬ ಚೆನ್ನಾಗಿ ಬಳಸ್ಕೊಬೇಕಾಗ್ತದೆ ಇವತ್ತು ಒಂದೊಂದಾಗಿ ಒಂದೊಂದಾಗಿ ಹೇಳಬೇಕು ಅಂದರೆ ನಮ್ಮನೆಯಲ್ಲಿ ನಾವು ಬಳಸೋ ಥರ ಅಂದರೆ ನೆಗಡಿ ಬಂದರೆ ಹೆಚ್ಚಾಗಿ ಶೀತ ಪದಾರ್ಥಗಳು ಇರುವಂಥಾ ಆಹಾರವನ್ನ ನಾವು ಸೇವಿಸೋದಿಲ್ಲ ಆ ಟೈಮಲ್ಲಿ ನಾವು ಮನೆಯಲ್ಲೇ ಮಾಡುವಂಥಾ ಮದ್ದಾಗಿರ್ಬೋದು ಆ ಆಯುರ್ವೇದಿಕ ಇರುವಂತಹ ಔಷದಗಳನ್ನು ಮಾತ್ರ ನಾವು ಸೇವಿಸ್ತಾಯಿದ್ದೀವಿ ಯಾವುದೇ ರೀತಿಯ ಇಂಗ್ಲೀಷ್ ಮೆಡಿಸಿನ್ಗಳನ್ನ ನಾವು ಬಳಸ್ತಾಯಿಲ್ಲ ನಮ್ಮನೆಯಲ್ಲಿ ನಾವು ನೆಗಡಿ ಬಂದರೆ ಬಿಸಿ ನೀರನ್ನ ನಾವು ಕಂಪಲ್ಸರಿ ಯಾವಾಗಲೂ ಕುಡಿತಿವಿ ನೆಗಡಿ ಆಗಲಿ ಕೆಮ್ಮಾಗಲಿ ಬಂದರೆ ನಾವು ಬಿಸಿ ನೀರನ್ನ ಯಾವಾಗಲೂ ಕುಡಿತೀವಿ ಅರಿಶಿಣದ ನೀರನ್ನ ಕುಡಿತಿರ್ತೀವಿ ಇಲ್ಲ ನಾವು ಕಷಾಯವನ್ನ ಮಾಡ್ಕೊಳ್ತೀವಿ ಶುಂಠಿ ಬೆಲ್ಲ ಹಾಕಿ ಕುದಿಸಿ ತುಳ್ಸಿನ ತುಳಸಿ ರಸಾನ ಹಾಕಿ ಯಾವಾಗಲೂ ಸೇವಿಸ್ತಾಯಿರ್ತೀವಿ ಹೀಗೆ ನಾವು ಮನೆಯಲ್ಲಿನೇ ಹೆಚ್ಚಾಗಿ ಮದ್ದನ್ನ ಮಾಡ್ಕೊಳೋದನ್ನ ಜಾಸ್ತಿ ರೂಢಿಯಲ್ಲಿಟ್ಕೊಂಡಿರ್ತೀವಿ ಮೆಣಸಿನ ಸಾರು ಇಲ್ಲ ರಸಮ್ಮು ಈ ಥರ ಮಾಡ್ಕೊಂಡು ಆಹಾರಗಳನ್ನ ನಾವು ಸೇವಿಸ್ತೀವಿ ಕೆಮ್ಮು ಬಂದರೆ ಜಾಸ್ತಿ ಮೊಸರಾಗ್ಲಿ ಹಾಲಾಗಲಿ ತುಪ್ಪ ಕರ್ದಿರೋ ಪದಾರ್ಥಗಳನ್ನ ನಾವು ಸೇವಿಸಂಗಿಲ್ಲ ಆ ಟೈಮಲ್ಲಿ ಹೆಚ್ಚಾಗಿ ಅನ್ನದ ಐಟಮ್ಗಳ್ನು ನಾವು ಬಳಸೋದಿಲ್ಲ ಯಾಕಂದರೆ ಅನ್ನ ನ ತಂಪು ಪ್ರಕೃತಿ ಅನ್ನೋ ಕಾರಣವಾಗಿ ನಾವು ಅನ್ನವನ್ನ ಜಾಸ್ತಿ ಐಟಮ್ಸ್ನ ಬಳಸೋದಿಲ್ಲ ನಾವು ಈ ಕಡೆ ಕೊಪ್ಪಳದ ಕಡೆ ಅವರಾಗಿರೋದರಿಂದ ರೊಟ್ಟಿ ಅಂದರೆ ಜೋಳದ ಜೋಳದ ಪದಾರ್ಥಗಳ್ನ ಜಾಸ್ತಿ ನಾವು ಬಳಸ್ತೀವಿ ನುಚ್ಚಾಗಿರ್ಬೋದು ಮುದ್ದೆ ಜೋಳದ ಮುದ್ದೆನೇ ಜಾಸ್ತಿ ಬಳಸ್ತೀವಿ ಇಲ್ಲಾಂದರೆ ಜೋಳದ ರೊಟ್ಟಿ ಈ ಥರದ ಆಹಾರಗಳು ನಮ್ಮ ನಮ್ಮ ಇಲ್ಲಿನ ನಾಡಿಗೆ ನಮ್ಮ ದೇಹದ ಪ್ರಕೃತಿಗೆ ಹೊಂದ್ಕೊಳೋದರಿಂದ ನಾವು ಹೆಚ್ಚಾಗಿ ಅದ್ರ ಜೊತೆಗೆ ಹೊಂದ್ಕೊಳ್ಳೋ ಹಾಗೆ ಕಾಳಾಗಿರ್ಬೋದು ಅದ್ರ ಬಗ್ಗೆ ಅದಕ್ಕೆ ಹೊಂದೋ ಹಾಗೆ ಪಚಡಿ ಆಗಿರ್ಬೋದು ಇಲ್ಲ ನಮ್ಮಲ್ಲಿ ಬಳಸೋ ಹಾಗೆ ಗುರಳ್ಳು ಅಗಸೆ ಆ ಥರದ ಚಟ್ನಿಗಳನ್ನ ಆ ಥರದ್ಗಳ್ನ ಆಹಾರ ಪದ್ಧತಿಗಳನ್ನ ನಾವಿಲ್ಲಿ ಅಳ್ವಡ್ಸ್ಕೊಂಡಿರ್ತೀವಿ ಹೆಚ್ಚಾಗಿ ಜ್ವರ ಬಂದಿರುವಾಗ ಆಗಿರಲಿ ನಾವು ಹೆಚ್ಚಾಗಿ ಭಾರವಾದಂತಹ ಡೈಜೇಷನ್ ಆಗಿ ನಮಗ ಅನುಕೂಲ ಬೇಗ ಆಗಬೇಕು ಆ ಥರದ ಆಹಾರಗಳನ್ನ ಸೇವಿಸ್ತೀವಿ ಮೃದುವಾಗಿರೋ ಆಹಾರಗಳನ್ನ ಸೇವಿಸಿ ಅವಾಗ ಸ್ವಲ್ಪ ಬಾಡಿಗೆ ನಮ್ಗ ಡೈಜೇಷನ್ನಿಗೇನೇ ಹೆಚ್ಚಾಗಿ ನಮ್ಮ ಶಕ್ತಿ ವ್ಯಯ ಆಗ್ತಿರತ್ತಲ್ಲ ಹಾಗಾಗಿ ಅದನ್ನ ತಡೆಗಟ್ಟುಗೋಸ್ಕರ ಬಾಡಿ ತನ್ನದು ವಾಪಸ್ಸು ಏನು ಶಕ್ತಿಗೆ ಏನು ತನ್ನ ತೊಂದರೆ ಇರುತ್ತೋ ಬಾಡಿಯಲ್ಲಿ ಅದನ್ನ ಅದು ರಿಕವರಿ ಮಾಡ್ಕೊಳೋಕೇನೇ ಜಾಸ್ತಿ ಬೇಕಾಗ್ತಿರತ್ತೆ ಡೈಜೇಷನ್ನ ಪವರ್ ಏನಿರತ್ತಲ್ಲ ನಮ್ಮದು ಅಲ್ಲಿ ಅವಾಗ ಕುಂದಿರುತ್ತಲ್ಲ ಆ ಕಾರಣವಾಗಿ ನಾವು ಏನು ಮಾಡ್ತಿರ್ತೀವಿ ಅವಾಗ ನಾವು ಮೃದುವಾಗಿರುವ ಆಹಾರವನ್ನ ಜಾಸ್ತಿ ಸೇವಿಸ್ತೀವಿ ಅವಾಗ ನಾವು ಗೋದಿಯಿಂದ ಮಾಡಿರೋ ಉಪ್ಪಿಟ್ಟಾಗಲಿ ಇಲ್ಲಾಂದರೆ ಸಜ್ಕ ಆಗಲಿ ಆ ಥರದ ಐಟ ಆಹಾರಗಳನ್ನ ನಾವು ಸೇವಿಸ್ತೀವಿ ನಾವು ಹೆಚ್ಚಾಗಿ ಹೆಚ್ಚಾಗಿ ಇವಾಗಿನ ಅಸ್ವಸ್ಥತೆ ಅನ್ನೋದು ಕಾಮನ್ ಆಗ್ಬಿಟೈತಿ ಇವಾಗೆಲ್ಲಾರಿಗೂನು ಹೆಚ್ಚಾಗಿ ಒ ಒಬ್ರ ಮನೆಯಲ್ಲೂನು ನೋವಿಲ್ಲಪ್ಪಾ ತೊಂದರೆ ಇರ್ಲ್ಲಾರ್ದವ್ರ ಇಲ್ಲ ಅನ್ನೋ ಥರನೇ ಇಲ್ಲ ಹೆಚ್ಚಾಗಿ ನಾವು ಹೆಲ್ದಿ ಅಂದರೆ ಆರೋಗ್ಯಕರವಾಗಿರೋವಂತಹ ಆಹಾರಗಳನ್ನ ತರ್ಕಾರಿಗಳಾಗಲಿ ಹಣ್ಣಾಗಲಿ ಜಾಸ್ತಿ ಸೇವಿಸ್ತಾ ಇದ್ದರೆ ಆಮೇಲೆ ಕರ್ದಿರೋ ಐಟಮ್ಮಾಗಲಿ ಹೊರಗೆ ನಾವು ಹೊರಗಿನ ತಿಂಡಿಗಳನ್ನಾಗಲಿ ಯಾವುದೂನು ಜಾಸ್ತಿ ನಾವು ಬಳಸದೇ ಇದ್ದರೆ ನಮ್ಮನೆಯಲ್ಲಿನೇ ಫ್ರೆಶ್ಶಾಗಿ ಎರಡರಿಂದ ಮೂರು ತಾಸು ಅಡುಗೆ ಮಾಡಿಂದ ಎರಡರಿಂದ ಮೂರು ತಾಸು ನ ಒಳಗಡೆನೇ ನಾವು ಅದರಲ್ಲಿ ಸೇವಿಸಬೇಕು ಇಲ್ಲಾಂದರೆ ಆ ಆಹಾರದಲ್ಲಿ ನ ಗೆ ಕಾಣದೇ ಇರೋವಂತಹ ಬ್ಯಾಕ್ಟೀರಿಯಗಳಾಗಿರಲಿ ಅವು ಬೆಳಿತಾ ಹೋಗ್ತಿರತ್ತೆ ಅವು ನಮಗೆ ಗೊತ್ತೆನೇ ಆಗ್ತಿರದಿಲ್ಲ ನೋಡಕ್ಕೆ ಕಾಣಲ್ಲ ಆದರೆ ನಾವೇನಂತಿವಿ ಸ್ಮೆಲ್ ಬಂದ್ಮೇಲೆ ಮಾತ್ರ ನಾವು ಆಹಾರ ಕೆಟ್ಟಿದೆ ಅಂತ ಅನ್ಕೊತೀವಿ ಅದು ಲೋಳೆ ಲೋಳೆ ಆದರೆ ಹಂಗಾದರೆ ಆ ಥರ ಅಲ್ಲ ನಮ್ಮ ನಾವು ಅದು ಕಾಣದೇ ಇರೋ ಹಾಗೆನೇ ಅದು ತುಂಬ ಕೆಡ್ತಾ ಹೋಗ್ತಾ ಇರತ್ತೆ ಅದು ಹೊಟ್ಟೇಲಿ ಹೋದ್ಮೇಲೇನು ಡೈಜೇಷನ್ ಆಗಕ್ಕೆ ನಾಲ್ಕೈದು ತಾಸು ತೊಗೊಳ್ತಿರುತ್ತೆ ಹಾಗಾಗಿ ನಮಗೆ ಹೆಚ್ಚಾಗಿ ಹಸಿಯಾದ ತರ್ಕಾರಿಗಳನ್ನಾಗಿರಲಿ ಹಸಿಯಾದ ಮೊಳಕೆ ಕಾಳುಗಳ್ನಾಗಿರಲಿ ಈ ಥರದ್ದೆಲ್ಲ ಆಹಾರಗಳ್ನ ನಾವು ಸೇವಿಸೋದರಿಂದ ನಮ್ಮ ಆರೋಗ್ಯ ಆಗಿರಲಿ ನಮ್ಮ ನಮ್ಮದು ಚರ್ಮನೇ ಆಗಿರಲಿ ನಮ್ಮ ಕೂದ್ಲು ಬೆಳ್ವಣಿಗೆಯಲ್ಲೇ ಆಗಿರಲಿ ಪ್ರತಿಯೊಂದರಲ್ಲಿನು ನಮ್ಗೆ ಒಳ್ಳೆಯ ಆಹಾರಗಳನ್ನ ಮಾತ್ರ ನಾವು ಸೇವಿಸ್ತಾ ಸೇವಿಸ್ತಾ ಹೋಗಬೇಕು ಇವಾಗಿನ ಕಾಲದಲ್ಲಿ ಹೊರಗಡೆ ತಿಂಡಿಲಿ ಎಲ್ಲಾನು ನಾವು ಕೆಮಿಕಲ್ ಏನು ರಾಸಾಯನಿಕಗಳನ್ನ ಹಾಕಿನೇ ನಾವು ಟೇಸ್ಟಿಂಗ್ ಪೌಡ್ರ್ ಆಗಿರಲಿ ಕಲರಿಂಗಾಗಿರಲಿ ಎಲ್ಲಾನು ಅವರು ನೋಡಕ್ಕೆ ಚೆನ್ನಾಗಿರೋ ಥರ ಆಹಾರಗಳ್ನ ಇರತ್ತೆ ಹೆಚ್ಚಾಗಿ ನಾವು ಹೋರ್ಗಳಿನ ಆಹಾರವನ್ನ ಸೇವಿಸೋದನ್ನ ತುಂಬ ತುಂಬ ಕಡಿಮೆ ಮಾಡ್ತಾಯಿರಬೇಕು ಇವಾಗಿನ ಆಹಾರದಲ್ಲಿ ಸತ್ವಗಳು ಇಲ್ಲಾರದ ಕಾರಣ ನಮ್ಮಲ್ಲಿ ಶಕ್ತಿ ಕೂಡ ಇಲ್ಲ ಹಾಗಾಗಿ ನಾವು ಶಕ್ತಿ ಇರೋ ಆಹಾರಗಳಾಗಿರುವಂತಹ ಉಂಡೆ ಆಗಿರ್ಬೋದು ನಮ್ಮ ಕಡೆ ಇಲ್ಲಿ ನಾವು ಅಂಟಿನುಂಡೆ ಅಂತ ಮಾಡ್ತೀವಿ ಅಂಟಿನುಂಡೆಯಲ್ಲಿ ಎಲ್ಲಾ ಥರದ ಡ್ರೈ ಫ್ರೂಟ್ಸು ಕೊಬ್ಬರಿ ತುಪ್ಪ ಆಮೇಲೆ ನಮ್ದಿಲ್ಲಿ ತಿನ್ನೋ ಈ ಕಡೆ ಜಾಸ್ತಿ ಬಳಸುವಂಥಾ ಅಂಟು ಅಂತಿರುತ್ತೆ ಅಂಟನ್ನ ತುಪ್ದಲ್ಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದ್ನ ಫ್ರೈ ಮಾಡಿ ಎಲ್ಲನು ಡ್ರೈ ಫ್ರೂಟ್ಸ್ ಎಲ್ಲ ಏನಿದೆ ಅಲ್ಲ ಅವನ್ನೆಲ್ಲ ಫ್ರೈ ಮಾಡಿ ಕೊಬ್ಬರಿಯೆಲ್ಲ ಹಾಕಿ ನಾವು ಶಕ್ತಿಯುತವಾದಂಥಾ ಉಂಡೆನ ತಯಾರಿಸ್ತೀವಿ ಆ ಉಂಡೆ ಮಾತ್ರ ನಾವು ಪ್ರೆಗ್ನೆಂಟ್ ಇದ್ದಾವಾಗುನು ನಮ್ಗೆ ದಿನಾನು ತಿನ್ನಕ್ಕೆ ಕೊಡ್ತಾರೆ ಅಂದರೆ ಮಗುವಿನ ಬೆಳವಣಿಗೆ ಸಮೇತ ಕ್ಯಾಲ್ಶಿಯಮ್ ಆಗಿರಲಿ ಐರನ್ ಆಗಿರಲಿ ಆ ಟೈಮಲ್ಲಿ ಯಾವ ಗುಳಿಗೆನು ಬೇಕಾಗ್ತಿರಲಿಲ್ಲ ಅಷ್ಟು ಚೆನ್ನಾಗಿರೋ ಉಂಡೆ ಇರ್ತಿತ್ತು ಅದು ಆ ಉಂಡೆನ ನಾವು ತಿಂದರೆ ಅಷ್ಟು ಊಟನೇ ಬೇಡ ಆಗ್ತಿರ್ತಿತ್ತು ಅಷ್ಟು ಚೆನ್ನಾಗಿರ್ತಿತ್ತು ಆ ಉಂಡೆ ಅಷ್ಟು ಹೆಲ್ದಿ ಇರುವಂತಹ ಆಹಾರಗಳು ಪದಾರ್ಥಗಳನ್ನ ನಾವು ಇವಾಗಿವಾಗ ಗುಳಿಗೆ ತೊಗೊಳೋದೇ ಆಗಿರಲಿ ಬಿಸ್ಕೆಟ್ಸೋ ಚಾಕ್ಲೆಟ್ಸೋ ಇವನ್ನೆಲ್ಲ ತಿನ್ನೋದರಿಂದ ಅಂತಹ ಆಹಾರ ಪದ್ಧತಿಗಳು ಮಕ್ಕಳನ್ನು ಮರ್ತೋಗ್ಬಿಟ್ಟಿದಾರೆ ಇವಾಗ ನಾವು ಇವಾಗ ಯಂಗ್ಸ್ಟರ್ಸುನು ಏನಾಗ್ಬಿಡ್ತಿದೆ ಅದ್ನ ಆ ಥರದ್ದು ಉಂಡೆಗಳನ್ನಾಗಿರಲಿ ಅವನ್ನೆಲ್ಲ ಬಿಡ್ತಾ ಬಿಡ್ತಾ ಹೋಗ್ತಾ ಹೋಗ್ತಾ ಇರೋದರಿಂದ ನಮ್ಮಲ್ಲಿ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತಿರತ್ತೆ ಹಾಗಾಗಿ ಮೊಳಕೆ ಕಾಳ್ಗಳಾಗಿರಲಿ ತರಕಾರಿಗಳೇ ಆಗಿರಲಿ ಹಣ್ಣುಗಳೇ ಆಗಿರಲಿ ನಮ್ಮ ಹಳೇ ಕಾಲ್ದ ಪದ್ಧತಿಯಲ್ಲಿರುವಂತಹ ಎಲ್ಲ ಥರದ ಸ್ವೀಟ್ಗಳ್ನು ತುಂಬ ಹೆಲ್ದಿಯಾಗಿರುತ್ತಿತ್ತು ಇವಾಗಿಂದು ರಸ್ಮಲೈ ಅದು ಇದು ಅಂತ ನಾವೇನು ತಿಂತಿವಲ್ಲ ಅದರಕ್ಕಿಂತ ಚೆನ್ನಾಗಿರೋದಂದ್ರೆ ನಮ್ಮ ನಮ್ಮ ಹಳೇ ಪದ್ಧತಿಯಲ್ಲಿರುವಂತಹ ಗೋದಿ ಹುಗ್ಗಿ ಹೋಳಿಗೆ ಅವೆಲ್ಲ ಎಷ್ಟು ಶಕ್ತಿಯುತವಾಗಿರ್ತಿತ್ತು ಅಂದರೆ ಅವು ಸ್ವೀಟ್ಸ್ ತಿನ್ನೋದರಿಂದ ನಾವು ಈಗ ಸಕ್ಕರೆ ಐಟಮ್ನ ಎಲ್ಲ ಬಿಟ್ಬಿಟ್ಟು ಸಕ್ ಬೆಲ್ಲಯಿಂದ ಬಳಸ್ತಿರ್ತಿವಲ್ಲ ಆ ಥರದ ಐಟಮ್ಗಳನ್ನ ಜಾಸ್ತಿ ಬಳಸೋದರಿಂದ ನಮ್ಮಲ್ಲಿ ಶಕ್ತಿ ಐರನ್ ಆಗಿರಲಿ ಕ್ಯಾಲ್ಶಿಯಮ್ ಆಗಿರಲಿ ಬೇಗ ನಮ್ಮ ಬಾಡಿಗೆ ಸಿಗ್ತಾ ಇರುತ್ತೆ ಹಾಗಾಗಿ ನಾವು ಬೆಲ್ಲದ ಐಟಮ್ಸ್ಗಳ್ನ ಈ ಕಡೆಯೆಲ್ಲ ಜಾಸ್ತಿನೇ ಬಳಸ್ತೀವಿ ಗೋದಿ ಹುಗ್ಗಿ ಹೋಳಿಗೆ ಪಾಯಸ ಎಲ್ಲದುಕ್ಕುನು ನಾವು ಉಂಡೆ ಎಷ್ಟೊಂದು ವೆರೈಟಿ ಉಂಡೆಗಳನ್ನ ಈ ಕಡೆ ನಾವು ನಮ್ಮ ಭಾಗ್ದಲ್ಲಿ ಮಾಡ್ತಿವಂದರೆ ಒಂದು ಹತ್ತು ಹನ್ನೆರಡು ಥರದ್ ಉಂಡೆಗಳನ್ನ ನಾವು ಹಬ್ಬಗಳು ಬಂದರೆ ನಮ್ಮನೆಯಲ್ಲಿ ಯಾವಾಗಲು ಮಾಡೋವರು ಶೇಂಗ ಉಂಡೆ ಎಳ್ಳುಂಡೆ ಕೊಬ್ಬರಿ ಉಂಡೆ ಡಾನಿ ಉಂಡೆ ಪುಗ್ಗಿ ಉಂಡೆ ಮಂಡಳದ ಉಂಡೆ ಅಂತ ಮಾಡ್ತೀವಿ ಬೇಸನ್ ಮಾಡ್ತೀವಿ ಹೆಸರು ಬೇಸನ್ ಮಾಡ್ತೀವಿ ಕೊಬ್ಬರಿ ಉಂಡೆ ಮಾಡ್ತೀವಿ ಆಮೇಲೆ ಗೋದಿ ಉಂಡೆ ಅಂತ ನಾವು ಅರ್ಲಿಟ್ಟು ಅಂತ ಮಾಡ್ತೀವಿ ಗೋದಿನೆಲ್ಲ ಹುರಿದು ಬಿಟ್ಟು ನೀಟಾಗಿ ಜೀನ್ಗೆಲ್ಲ ಹಾಕಸ್ಕೊಂಡು ಬರ್ತೀವಿ ಇಲ್ಲಿ ಮಿಲ್ ಅಂತಾರೆ ಆ ಕಡೆಯೆಲ್ಲ ಈ ಕಡೆಯೆಲ್ಲ ಜೀನ್ ಅಂತೀವಿ ಜೀನ್ಗೆ ಹಾಕಸ್ಕೊಂಡು ಬಂದು ಬೆಲ್ಲದ ಆಣ ಮಾಡಿ ಅದನ್ನ ಅಡುಗೆ ಮಾಡ್ತೀವಿ ಆ ಆಹಾರವನ್ನ ನಾವು ಸೇವಿಸೋದರಿಂದ ಬೆಲ್ಲದ ಆಹಾರಗಳನ್ನೆಲ್ಲ ಸೇವಿಸೋದರಿಂದ ನಮ್ಮದು ಹೆಲ್ತ್ ಕೂಡ ತುಂಬ ತುಂಬ ಚೆನ್ನಾಗಿ ಆಗ್ತಾ ಹೋಗ್ತಿರತ್ತೆ ಆಮೇಲೆ ನಮ್ಮ ಇವಾಗಿನ ಆಹಾರ ಪದ್ಧತಿಗಳಲ್ಲಿ ರೈಸ್ನ ನಾವು ಕಡಿಮೆ ಮಾಡ್ತಾ ಮಾಡ್ತಾ ಮಾಡ್ತಾ ಬರಬೇಕು ಹೆಚ್ಚಾಗಿ ರೊಟ್ಟಿ ಆಗಿರಲಿ ಚಪಾತಿ ಆಗಿರಲಿ ಕಾಳುಗಳೇ ಆಗಿರಲಿ ತರ್ಕಾರಿಗಳನ್ನಾಗಿರಲಿ ದಿನಾ ದಿನಾ ನಾವು ನಮ್ಮ ಆರೋಗ್ಯಕ್ಕೆ ಎಲ್ಲಾ ರೀತಿಯಿಂದನು ಅವುಗಳು ಹೋಗ್ತಾ ಹೋಗ್ತಿರತ್ತೆ ಕರ್ದಿರೋ ಐಟಮ್ಗಳೇ ಆಗಿರಲಿ ಆಮೇಲೆ ಜಂಗ್ ಫುಡ್ಡೆಲ್ಲ ಈಗ ಮ್ಯಾಗಿ ಎಲ್ಲ ಬಂದಿರೋದರಿಂದ ನಮ್ಮ ಆಹಾರಗಳೆಲ್ಲ ಹೋಗ್ತಾಯಿರತ್ತೆ ಅವಾಗೆಲ್ಲ ಒತ್ತು ಶ್ಯಾವಿಗೆ ಅಂತ ಮನೆಯಲ್ಲಿ ಮಾಡ್ತಿದ್ವಿ ನಾವೆಲ್ಲ ಶ್ಯಾವಿಗೆ ಅಂತ ಅವಾಗೆಲ್ಲ ಹೊಸ್ಕೊಂಡು ವರ್ಷಪೂರ್ತಿ ಬೇಸ್ಗೆಗಾಲದಲ್ಲಿ ಎಲ್ಲ ನಾವು ಸ್ಟೋರ್ ಮಾಡಿ ಇಟ್ಕೋತಿರ್ತಿದ್ವಿ ಅವುನ್ನೆಲ್ಲ ನಾವು ಮರ್ತೆ ಹೋಗ್ತಾಯಿದ್ದೀವಿ ಇವಾಗೆಲ್ಲ ಮ್ಯಾಗಿ ಬಂದಿರೋದರಿಂದ ಆಗಿರಲಿ ನೂಡಲ್ಸು ಪಾಸ್ತಾ ಅವೆಲ್ಲ ಮಾಡೋದರಿಂದ ನಮ್ಮ ಆಹಾರಗಳೆಲ್ಲ ನಾವು ಮರಿತಾಯಿದ್ದೀವಿ ಹೆಚ್ಚಾಗಿ ಬೇಗ ಮಾಡುವಂಥಾ ಆಹಾರಗಳು ನಮ್ಮ ಬೇಗ ನಮ್ಮ ಜೀವನ ಪದ್ಧತಿನ ಕಡಿಮೆ ಮಾಡ್ಕೊತಾ ಹೋಗ್ತಾಯಿರತ್ತೆ ಹಾಗಾಗಿ ಜಾಸ್ತಿ ನಮ್ಮ ಗಟ್ಟಿ ಆಹಾರವನ್ನ ನಾವು ಸೇವಿಸಿದ್ದರೆ ನಮ್ಮ ದೇಹಾನು ಗಟ್ಟಿ ಆಗ್ತಾ ಹೋಗ್ತಿರತ್ತೆ ನಮ್ಮ ಈಗಿವಿ ಇವಾಗಿನ ಕಾಲದಲ್ಲಿ ಫಿಲ್ಟ್ರ್ ನೀರನ್ನ ಯೂಸ್ ಮಾಡೋದರಿಂದನೂ ನಮ್ಮದು ಹೆಲ್ತ್ ಹಾಳಾಗ್ತಾ ಹೋಗ್ತಾಯಿದೆ ನಮ್ಮಲ್ಲಿ ಮೊಣ್ಕಾಲು ನೋವು ಕೈ ಕೈ ನೋವು ಗೋಣ್ ನೋವು ಅವಾಗೆಲ್ಲ ನಮ್ಮ ಮುಂಚೆ ಏನು ಬರ್ತನೇ ಇರಲಿಲ್ಲ ಈಗ್ ಫಿಲ್ಟ್ರ್ ನೀರೇ ಆಗಿರಲಿ ಇವಾಗಿನ ಆಹಾರ ಪದ್ಧತಿನೇ ಆಗಿರಲಿ ಇವು ಎಲ್ಲದರೂನು ನಮ್ಗೆ ಏನಾಗ್ತಾಯಿದೆ ಇವಾಗ ನಮ್ದು ಆರೋಗ್ಯ ಕ್ಷೀಣಿಸ್ತಾ ಹೋಗ್ತೈತಿ ಹಾಗಾಗಿ ಅವಾಗೆಲ್ಲ ನಾವು ನಮ್ಮನೆಯಲ್ಲಿ ಇವಾಗಾದರೂನು ತಾಮ್ರದಲ್ಲಿ ನೀರು ತುಂಬಿಟ್ಕೊಂಡು ರಾತ್ರಿ ಅದನ್ನ ಎಲ್ಲಾರು ಪ್ರತಿದಿನ ಬೆಳಗ್ಗೆ ಎದ್ದು ನೀರು ಕುಡಿತೀವಿ ಆಮೇಲೆ ಎದ್ದ ತಕ್ಷಣ ಕಷಾಯಗಳನ್ನ ಕುಡಿತೀವಿ ನಮ್ಮನೆಯಲ್ಲಿ ಗ್ರೀನ್ ಜ್ಯೂಸ್ ಅಂತ ನಾವು ಮಾಡ್ತೀವಿ ಅಂದರೆ ಪಾಲಕ್ಕು ಮೆಂತ್ಯ ಆಮೇಲೆ ಶುಂಠಿ ವೀಳ್ಯದೆಲೆ ತುಳಸಿ ಇದಿಷ್ಟು ಹಾಕಿ ನಾವು ಯಾವಾಗಲೂನು ಒನ್ ಟೀ ಕಪ್ಪಷ್ಟು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಗ್ರೀನ್ ಜ್ಯೂಸಂತ ನಾವ್ ಯಾವಾಗಲೂ ಕುಡ್ಕೊಂತನೇ ಬರ್ತಿದ್ದೀವಿ ಹಾಗಾಗಿ ಸ್ಕಿನ್ನ ನಮ್ಮದು ಚರ್ಮ ಆಗಿರಲಿ ನಮ್ಮದು ಹಿಮೋಗ್ಲೋಬಿನ್ ಕಂಟೆಂಟೇ ಆಗಿರಲಿ ನಮ್ಮ ಕಾಯಿಲೆಗಳು ನಮ್ಮನೆಯಲ್ಲಿ ಸ್ವಲ್ಪ ಎಲ್ಲಾರಿಗೂ ಕಡಿಮೆ ಅಂತ ಹೇಳ್ತೀವಿ ನೆನ್ಸಿದ ಬಾದಾಮಿ ತಿಂತೀವಿ ದ್ರಾಕ್ಷಿ ತಿಂತೀವಿ ನಮ್ಮದು ಹೆಲ್ ಹೆಲ್ದಿ ರೂಟಿನ್ ಆಗಿ ನಮ್ಮನೆಯಲ್ಲಿ ಆಯುರ್ವೇದ್ ಡಾಕ್ಟ್ರ್ ಇರೋದರಿಂದ ನಮ್ಗ್ ಸ್ಟ್ರಿಕ್ಟಾಗಿ ಬೇರೆ ಎಲ್ಲ ಅವ ಆಹಾರ ಪದ್ಧತಿ ಗಳಿಗಿಂತ ನಾವು ಅವ್ರು ಇರೋದರಿಂದ ನಮ್ಮನೆಯಲ್ಲಿ ಸ್ವಲ್ಪ ನಮ್ದು ಆರೋಗ್ಯ ಎಲ್ಲಾರದ್ದು ನಮ್ಮನೆಯಲ್ಲಿ ಚೆನ್ನಾಗೈತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಎಲ್ಲಾರುನು ಇದೇ ಥರದ ಆಹಾರ ಪದ್ಧತಿಗಳನ್ನ ಹೊಂದ್ಕೊ ಹೊಂದಿಸ್ಕೊಳೋದರಿಂದ ಎಲ್ಲಾರು ನಮ್ಮ ದೇಶನ ಸ್ವಾಸ್ಥವಾಗಿರ್ಬೋದು ನಮ್ಮ ಸುತ್ಲ್ಮುತ್ತಲಿನ ವಾತಾವರಣ ಸ್ವಾಸ್ಥವಾಗಿದ್ದರೆ ಎಲ್ಲಾರು ಖುಷಿ ಖುಷಿಯಿಂದ ಇರಕ್ಕೆ ಸಾಧ್ಯ ಆಗ್ತೈತಿ ಹಾಗಾಗಿ ಇವತ್ತಿನ ಆಹಾರ ಪದ್ಧತಿಯಿಂದ ಮಾತ್ರ ನಮ್ಮ ಸ್ವಾಸ್ಥತೆಯನ್ನ ನಾವು ಕಾಪಾಡ್ಕೊಬೋದು ಇಲ್ಲಾಂದರೆ ನಾವು ಎಷ್ಟೇ ಆಗಲಿ ಮೆಡಿಸಿನ್ ಡಿಪೆಂಡೆಂಟೇ ಆಗಲಿ ಆಗ್ತಾ ಹೋದರೆ ಮುಂದೆ ಮೆಡಿಸಿನ್ಸ್ಗಳಿಂದನೇ ನಮ್ಮ ಜೀವನ ನಡೆಯೋವಾಗೆ ಆಗ್ಬಿಟ್ಟರೆ ಆಹಾರದಿಂದ ಮಾತ್ರ ನಾವು ಇವಾಗಿನ ಇದರಲ್ಲಿ ಕಂಟ್ರೋಲ್ ಮಾಡ್ಕೊಬೋದು ಅಂತ ಹೇಳ್ತೀನಿ